ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ರು ನಾನು ಮರೆಯಲಾಗದಂತಹ ಒಂದು ಸಂದರ್ಭ ಅಂತಂದರೆ ನಾನು ಒಂದೇ ಸ್ಕೂಲಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದೆ ಹೋದ ವರ್ಷ ನಾನು ಟ್ರಾನ್ಸ್ಪರ್ ತೊಗೊಂಡೆ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಟ್ರಾನ್ಸ್ಫರ್ ಮಾಡ್ಸಿಕೊಂಡಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಕೂಡ ಹೇಳಿರ್ಲಿಲ್ಲ ಯಾಕೆಂದರೆ ಅಷ್ಟು ನನಗೆ ಅಲ್ಲಿಯ ಜನ್ರ ತುಂಬ ಅಟ್ಯಾಚ್ಮೆಂಟು ಜನರು ತುಂಬ ಹಚ್ಚಿಕೊಂಡಿದ್ರು ಜನರೂ ಪೇರೆಂಟ್ಸೂ ನಮ್ಮ ಸ್ಟಾಫು ಮತ್ತು ಬಿಸಿ ಊಟದವರು ಎಲ್ಲರೂ ಕೂಡ ನನ್ನನ್ನು ತುಂಬ ಅಂದರೆ ತುಂಬಾ ಇಷ್ಟಪಡೋವ್ರು ಹೀಗಾಗಿ ನಾನು ಅವ್ರಿಗೆಲ್ಲ ತುಂಬ ಬೇಜಾರಾಗಿ ಬಿಡುತ್ತಲ್ವ ಅಂತ ಯಾರಿಗೂ ಹೇಳಿರಲಿಲ್ಲ ಆದರೆ ಸುದ್ದಿ ಗೊತ್ತಾಗುತ್ತಲ್ವ ಗೊತ್ತಾಯಿತು ಅವರು ಏನಿಲ್ಲ ನನ್ನನ್ನು ಹಿಡ್ಕೊಂಡು ಅತ್ತಿದ್ದೇ ಅತ್ತಿದ್ದು ಇಲ್ಲ ಮಿಸ್ ನೀವು ಹೋಗಬಾರ್ದು ನೀವು ಹೋಗ್ಬಾರ್ದು ನಮ್ಮ ಇಡೀ ಬೋರ್ಡ್ ತುಂಬ ಬರ್ದಿದ್ದಾರೆ ಮಕ್ಕಳು ಮಿಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ಮಿಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ಮಿಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ನೀವು ಹೋಗ್ತೀರಾ ನಮಗೆ ಟಿ ಸಿ ಕೊಟ್ಟು ಬಿಟ್ಟು ಹೋಗಿ ನೀವು ಹೋಗ್ತೀರಾ ನಮ್ಗೆ ಟಿ ಸಿ ಕೊಟ್ಟು ಹೋಗಿ ಇಲ್ಲ ಮಿಸ್ ನೀವು ಹೋಗಬೇಡಿ ಮಿಸ್ ಪ್ಲೀಸ್ ಮಿಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ಮಿಸ್ ನಮ್ಮನ್ನು ಬಿಟ್ಟು ಒಂದು ಮಕ್ಕಳೆಲ್ಲ ಅಳು ಅಳು ಅಳೋವ್ರು ಬಿಸಿ ಊಟದವ್ರು ಟೀಚರೇ ನಿಮ್ಮಂಥವ್ರು ಮತ್ತೆ ನಮ್ಗೆ ಎಲ್ಲೂ ಸಿಗೋಲ್ಲ ನಾನು ಅದಿದೆಯಲ್ಲ ನನ್ಗೆ ಇಷ್ಟು ನನಗೆ ನನ್ನ ನನ್ನ ಜೀವನದಲ್ಲಿ ಆ ಒಂದು ಸನ್ನಿವೇಶವನ್ನು ಯಾವತ್ತೂ ಮರೆಯಲ್ಲ ಅಷ್ಟು ನನಗೆ ನಮ್ಮ ಒಂದು ಸ್ಟಾಪು ನಮ್ದು ಟೀಚರ್ಸ್ ಆದರೂ ಅಷ್ಟೇ ಟೀಚರ್ ನೀವು ಹೋಗಬೇಡಿ ನಿಮ್ಗೆ ಬರ್ಲಿಕ್ಕೆ ಸಮಸ್ಯೆ ಇದೆಯಲ್ಲವಾ ನಾವು ನಿಮ್ಗೆ ಜನ ಗೊತ್ತು ಮಾಡಿ ಕೊಡ್ತೀವಿ ನೀವು ಹೇಗಾರ ಮಾಡಿ ಬನ್ರೀ ಟೀಚರ್ ಇಲ್ಲ ಒಂದು ಹತ್ತು ನಿಮಿಷ ಲೇಟ್ ಆಗಿ ಆದರೂ ಬನ್ರೀ ಅಡ್ಡಿಯಲ್ಲ ಇಲ್ಲ ಟೀಚರ್ ನೀವು ಹೋಗಬೇಡಿ ಪ್ಲೀಸ್ ಟೀಚರ್ ಇರ್ರಿ ಇರ್ರಿ ಅಂತ ತುಂಬ ತುಂಬ ಒಂದು ಎಸ್ ಡಿ ಎಂ ಸಿ ಅವರು ಊರಿನವ್ರು ಮೇಡಂ ನಿಮ್ಗೆ ಟ್ರಾನ್ಸ್ಫರ್ ಆಯಿತಂತಲ್ಲ ಯಾಕ್ರೀ ಮೇಡಂ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ ನನಗಂತೂ ಆ ಒಂದು ಸನ್ನಿವೇಶ ನಾನು ನನ್ನ ಜೀವನದಲ್ಲಿ ಮರೆಯಲ್ಲ ಅಷ್ಟು ನನಗೆ ನಮ್ಮ ನಮ್ಮ ಇನ್ನೊಬ್ಬರು ಬಿಸಿ ಊಟದ ಹೆಲ್ಪರ್ ಒಬ್ಬರಿದಾರೆ ಅವ್ರು ಹೇಳೋವ್ರು ಟೀಚರ್ ನೀವು ಇಲ್ಲ ಅಂದರೆ ಏನೂ ಇಲ್ಲ ಶಾಲೆ ಮುಗ್ದು ಹೋಯಿತು ಕಥೆ ಟೀಚರ್ ನೀವಿಲ್ಲ ಅಂದರೆ ಮುಗಿದೋಯ್ತು ಶಾಲೆ ಕಥೆ ಮುಗಿದೋಯ್ತು ನನಗೆ ನನ್ನನ್ನು ಎಷ್ಟು ಹಚ್ಚಿಕೊಂಡಿದ್ರು ಅಂದರೆ ಆ ಇಡೀ ಬೋರ್ಡ್ ತುಂಬ ಮತ್ತು ಎಲ್ಲ ಮಕ್ಳದ್ದು ಒಂದು ಕೋಲಿಗೆ ಒಂದೊಂದು ಬ್ಯಾನರ್ ಮಾಡಿಕೊಂಡು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಾವು ನಮ್ಮ ಸಾವಿತ್ರಿ ಮಿಸನ್ನು ಸಿ ಆರ್ ಪಿಗಳಿಗೆಲ್ಲ ಫೋನು ಸಾರ್ ನಮ್ಮ ಮಿಸ್ಸನ್ನು ಎಲ್ಲೂ ಕಳಿಸ್ಬೇಡಿ ಸಾರ್ ಎಲ್ಲೂ ಕಳಿಸ್ಬೇಡಿ ನಾವು ಬಿಟ್ಟುಕೊಡಲ್ಲ ನಮ್ಮನ್ನು ಮಿಸ್ಸನ್ನು ಬಿಟ್ಟುಕೊಡಲ್ಲ ನಾವು ಮಿಸ್ ನೀವು ಹೋಗ್ತೀರಾ ನಮ್ಗೆ ಟಿ ಸಿ ಕೊಟ್ಟು ಹೋಗಿ ನಮ್ಮ ಕೊಂದು ಹಾಕಿ ನೀವು ನಮ್ಮ ಕೊಂದು ಹಾಕಿ ನಾವು ಇಲ್ಲಿ ಇರೋಲ್ಲ ಮಿಸ್ ನಾವು ಇಲ್ಲಿ ಇರೋಲ್ಲ ಹೇಳಿ ಆ ಮಕ್ಕಳು ಅಳು ಇದೆ ಅಲ್ಲ ನನಗೆ ಈಗ ಹೇಳಬೇಕಿದ್ರೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟು ನನಗೆ ಆ ಒಂದು ಸ್ಕೂಲಲ್ಲಿ ನನ್ನೊಂದು ಅಟ್ಯಾಚ್ಮೆಂಟ್ ಇತ್ತು ಹದಿನೈದು ವರ್ಷಗಳ ಕಾಲ ಅಲ್ಲಿ ವರ್ಕ್ ಮಾ ಸೇವೆ ಸಲ್ಲಿಸಿದೆ ಆ ಲಾಸ್ಟ್ ಮೂಮೆಂಟಲ್ಲಿ ನನ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ತೊಗೊಳ್ಲೇಬೇಕಿತ್ತು ಯಾಕಂದರೆ ಅಲ್ಲಿ ನಾವಿಬ್ಬರೂ ಒಂದು ಸರ್ರು ಮತ್ತು ನಾನು ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ ಒಂದೇ ಬೈಕಲ್ಲಿ ಹೋಗ್ತಾ ಇದ್ವಿ ಅವರೂ ಕೂಡ ಅಚಾನಕ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅವರೂ ಕೂಡ ಅಚಾನಕ್ ಮತ್ತೆ ನಂಗೆ ಹೋಗ್ಲಿಕ್ಕೆ ಬರೋಕ್ಕೆ ವ್ಯವಸ್ಥೇನೆ ಇಲ್ಲ ಹೀಗಾಗಿ ಅನಿವಾರ್ಯತೆ ನಮ್ಮ ಬಿಸಿ ಊಟದವ್ರು ಹೇಳೋವ್ರು ನಿಮಗೆ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋ ಕಾರ್ಣಕ್ಕೆ ನಾವು ಬಿಟ್ಟಿದ್ದೇವೆ ಟೀಚರೇ ಇಲ್ಲ ಒಂದು ಬಸ್ ಒಂದು ಏನಾದರೂ ಇದ್ದಿದ್ದಿದ್ದರೆ ನಾವು ನಿಮ್ಮನ್ನು ಖಂಡಿತ ಬಿಡ್ತಿರ್ಲ ನಾವು ಹೋಗಿ ಆಪೀಸಿಗೆ ಕೂರ್ತಿದ್ವಿ ನಮ್ಮ ಮೇಡಮನ್ನು ನೀವು ಎಲ್ಲೂ ಕಳಿಸ್ಬೇಡಿ ನಮ್ಮ ಮೇಡಂ ನಮ್ಗೆ ಬೇಕು ಇಲ್ಲೇ ಇರಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮನ್ನು ನಾವು ಮತ್ತೆ ಇಟ್ಟುಕೊಳ್ತಿದ್ವಿ ಟೀಚರ್ ಅನ್ನುವಂಥ ಒಂದು ಆ ಒಂದು ಸನ್ನಿವೇಶ ಇದೆಯಲ್ಲ ಮತ್ತು ಆ ಒಂದು ಮಕ್ಳು ಅಳು ಇದೆಯಲ್ಲ ನಾನು ನನ್ನ ಜೀವನ್ದಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಒಂದು ಅನುಭವ ನನಗೆ ಆಗಿದೆ ಅಂತ ಒಂದು ನನ್ನ ನನ್ನ ಜೀವನದಲ್ಲಿ ಯಾವತ್ತೂ ಆ ಒಂದು ಸನ್ನಿವೇಶವನ್ನು ಮರೆಯಲ್ಲ ಅಂತ ಒಂದು ಇನ್ಸಿಡೆಂಟ್ ನನಗೆ ನನ್ನ ಜೀವನದಲ್ಲಿ ಆಗಿದೆ ಅಂತ ಹೇಳ್ತೀನಿ ಅಷ್ಟೇ